ಊಟ ಮಾಡಬೇಕು ಅಡುಗೆ ಮಾಡಬೇಕು ಫರ್ಸ್ಟು ಗಂಡ್ಸರ್ಗೆ ಅನ್ನ ಇಡ್ಬೇಕು ತೊಳಿಬೇಕು ಮಾಡಬೇಕು ಪಾತ್ರೆ ತೊಳಿಬೇಕು ನಾನ್ ಫರ್ಸ್ಟು ಮ ಗಂಡ್ಸರ್ಗೆ ಅಡುಗೆ ಮಾಡಿ ಇಟ್ಬಿಟ್ಟು ಆಮೇಲೆ ಹೆಂಗಸರು ಲೇಡೀಸು ಊಟ ಮಾಡಬೇಕು ಲೇಡೀಸ್ ಅಡುಗೆ ಮಾಡಬೇಕು ಎಲ್ಲ ಮಾಡಬೇಕು ಸೈ ಏನು ಬರ್ತದೆ ಅದು ಅನ್ನನೋ ಸಾರೋ ಯಾವುದೋ ತಣ್ಣಗೆ ಆಗಿದ್ದ ಸಾರೋ ಹೆಸ್ರು ಕಾಳು ಸಾರೋ ಇಲ್ಲ ಕಡ್ಲೆಬೇಳೆಯೇ ಯಾವುದೋ ಒಂದು ಸೋರೆಕಾಯಿ ಹಾಕಿ ಕಡಲೇಬೇಳೆ ಸಾರು ಮಾಡಬೇಕು ಮಾಡಿಬಿಟ್ಟು ಊಟಕ್ಕೆ ಎಲ್ಲರ್ಗೂ ಊಟಕ್ಕೆ ಇಡ್ಬೇಕು ಇಟ್ಬಿಟ್ಟು ಅವ್ರನ್ನು ತಟ್ಟೆ ತೊಳ್ದು ಎಲ್ಲ ಮಾಡಿ ಹಾಕ್ಬೇಕು ತಿರ್ಗಾ ಸಾಯಂಕಾಲಕ್ಕೆ ಕಾಲು ಕೈ ಮುಖ ತೊಳ್ಕೊಂಡು ಕೆಲ್ಸಕ್ಕೆ ಹೋಗಿರ್ತಾರೆ ಕಾಲು ಕೈ ಮುಖ ತೊಳ್ಕೊಂಡು ಬಂದು ಬೇಗ ಅಡುಗೆ ಮಾಡಿ ಒಲೆ ಎಲ್ಲ ಗುಡಿಸಿ ಮಾಡಿ ಎಲ್ಲ ಮಾಡಿಬಿಟ್ಟು ಒಲೆ ಮೇಲೆ ಅಡುಗೆ ಮಾಡಬೇಕು ಸಾರು ಮಾಡಿ ಅನ್ನ ಮಾಡಿ ಇಟ್ಬಿಟ್ಟು ತಟ್ಟೆ ತೊಳೆದು ಎಲ್ಲ ಕ್ಲೀನಾಗೆ ಅವರಿಗೆ ಊಟಕ್ಕೆ ಬಡಿಸ್ಬೇಕು ಬಡ್ಸಿ ಆದಮೇಲೆ ಇವಾಗ ಏನು ಅವ್ರ್ಗೆ ಊಟ ಮಾಡಿಸ್ಬೇಕು ಊಟ ಮಾಡಿದಮೇಲೆ ತಟ್ಟೆ ತೊಳಿಬೇಕು ತಟ್ಟೆಲ್ಲ ತೊಳೆದು ಮಾಡಿ ಎಲ್ಲ ಈಚೆ ನೀರು ಹಾಕಿ ತಿರ್ಗಾ ಗುಡಿಸಿ ಎಲ್ಲ ಮಾಡಬೇಕು ಅಡುಗೆ ಮಾಡೋದು ಅಷ್ಟು ಕೆಲಸ ಐತೆ ಅಡುಗೆ ಸಾರು ಅನ್ನ ಎಲ್ಲ ಪಲ್ಯ ಅನ್ನ ಸಾರು ಎಲ್ಲ ಮಾಡಿ ಎಲ್ಲನೂ ಜೋಡಿಸಬೇಕು ನಮಗೆ ನಾ ನಾ ಏನು ಅಂದರೆ ಅವ್ರೆಕಾಳು ಸಾರು ಅದಕ್ಕೆ ಮಸಾಲೆ ಕಡಲೆಕಾಳಿನ ಸಾರು ಅದಕ್ಕೆ ಮಸಾಲೆ ಏನು ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಸಾರು ಮಾಡಿಬಿಟ್ಟು ಅದನ್ನು ನಾವು ಏನು ಹಾಂ ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ಒಗ್ಗರಣೆ ಕೊಟ್ಟು ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕಿದ ಮೇಲೆ ಸಾರನ್ನ ಇಳಿಸ್ಬೇಕು ಇಳಿಸ್ಬಿಟ್ಟು ಅದನ್ನು ಕುದಿಸಿ ಇಳ್ಸಿಬಿಡ್ಬೇಕು ಕುದಿಸಿ ಇಳಿಸಿಬಿಟ್ಮೇಲೆ ಎಲ್ಲರೂನು ಊಟಕ್ಕೆ ಬಡಿಸ್ಬೇಕು ಊಟ ಆದಮೇಲೆ ಎಲ್ಲರಿಗೂನು ತಟ್ಟೆ ತೊಳ್ದು ಎಲ್ಲ ಮಡಗಿ ಕ್ಲೀನಾಗೆ ಜೋಡಿಸಬೇಕು ಅಷ್ಟೆ ಆಮೇಲೆ ಸಾರಿಗೆ ಏನು ಉಪ್ಪು ಹಾಕಬೇಕು ಇಲ್ಲ ಹುಳಿ ಹಾಕಬೇಕು ಯಾವುದೋ ಒಂದು ಹುಳಿ ಹಾಕೋಂಗಿದ್ರೆ ಹುಳಿ ಹಾಕಬೇಕು ಉಪ್ಪು ಹಾಕೋಂಗಿದ್ರೆ ಉಪ್ಪು ಹಾಕಬೇಕು ಖಾರ ಹಾಕಬೇಕು ಅಂದರೆ ಖಾರ ಹಾಕಬೇಕು ಅಷ್ಟೆ ಸಹಾ ಹಾಕ್ಬಿಟ್ಟು ಒಗ್ಸ್ಬಿತ್ತು ಸಾರನ್ನ ಎಲ್ಲರ್ಗೂ ಊಟಕ್ಕೆ ಕೊಡಬೇಕು ಇನ್ನೇನು ಕೆಲಸ ಇಲ್ಲದೆ ಇದ್ದಮೇಲೆ ಎಲ್ಲ ತೊಳೆದು ಪಳ್ದು ಗಂಡಸ್ರು ಬರ್ತಾರೆ ಮುಖ ಕಾಲು ಕೈಯ್ಯೆಲ್ಲ ತೊಳ್ಕೊಂಡು ಅವರಿಗೆ ಅಡುಗೆ ಬಡಿಸ್ಬೇಕು ಊಟ ಬಡಿಸ್ಬೇಕು ಊಟ ಬಡಿಸ್ಬಿಟ್ಟು ಎಲ್ಲ ಜೋಡಿಸ್ಬಿಟ್ಟು ತಟ್ಟೆ ಪಾತ್ರೆ ಎಲ್ಲ ತಗೊಂಡು ಹೋಗಿ ಬಚ್ಚಲ ಮನೆಗೆ ಹಾಕಬೇಕು ಬಚ್ಚಲ ಮನೆಗೆ ಹಾಕಿಬಿಟ್ಟು ಎಲ್ಲ ಕ್ಲೀನ್ ಮಾಡಿದಮೇಲೆ ಹಾಸಿಗೆ ಹಾಕಬೇಕು ಅವರವರು ಬರ್ತಾರೆ ಅವರವರ ಊಟ ಮಾಡಿಕೊಂಡು ಹೋಗ್ತಾರೆ